ಇಂದು ಭಾರತ ಎದುರಿಸ್ತಿರುವಂತಹ ಪ್ರಮುಖ ಸಮಸ್ಯೆಗಳಲ್ಲಿ ಸವಾಲುಗಳಲ್ಲಿ ಬಡತನ ನಿರುದ್ಯೋಗ ಮತ್ತು ಜಾತಿ ಪದ್ಧತಿ ಆಮೇಲೆ ಇನ್ನೂ ಸ್ ಸುಮಾರು ಇದೆ ಅದರಲ್ಲಿ ನಿರು ಅವ್ಗಳನ್ನು ಮಹಿಳಾ ಸಮಾನತೆ ಇಲ್ಲ ಮತ್ತು ಅವ್ಗಳನ್ನು ಹೇಗೆ ಎದ್ರಿಸ್ತಾ ಇದೆ ಅಂತ ಹೇಳಿದ್ರೆ ನಿರುದ್ಯೋಗ ಸೃಷ್ಟಿ ಮಾ ಮಾಡೋಕ್ಕೋಸ್ಕರ ಭಾರತ ಸರ್ಕಾರ ಕೆಲವೊಂದು ನಿರು ಈಗ ಪದವಿ ಮುಗಿಸಿದಂತಹ ಮಕ್ಕಳುಗಳಿಗೆ ಮತ್ತು ಇಂಜಿನಿಯರಿಂಗ್ ಮುಗ್ಸಿದವ್ರು ಎಲ್ಲರೂ ಒಳ್ಳೊಳ್ಳೆ ಕೆಲ್ಸಕ್ಕೋಸ್ಕರ ಸ ವಿದೇಶಕ್ಕೆ ಹೋಗ್ತಿದ್ದಾರೆ ಒಳ್ಳೆಯ ತುಂಬ ಅನುಕೂಲತೆ ಇದ್ದೋರು ಹೋಗದೇ ಇದ್ದು ಹೋಗದೇ ಇರಕ್ಕೆ ಆಗದೇ ಇದ್ದಂಥವ್ರು ಪಾಪ ಈ ಹಣಕಾಸಿನ ಸಮಸ್ಯೆ ಇರುವಂಥವರು ಅವರಿಗೇ ಮುಂದೆ ಇನ್ನೂ ಓದೋ ಅವಕಾಶ ಇದ್ರು ಅವರಿಗೆ ಸ ಹಣಕಾಸಿನ ಸಮಸ್ಯೆ ಇರುತ್ತೆ ಹಂಗೆ ಇದ್ದಾಗ ಅವ್ರಿಗೆ ಕೆಲವೊಂದು ಸ್ಕಾಲರ್ಶಿಪ್ ವಿದ್ಯಾರ್ಥಿವೇತನದ ಮೂಲಕ ಭಾರತ ಸರ್ಕಾರ ಹಲವಾರು ಸ್ಕಾಲರ್ಶಿಪ್ಗಳನ್ನ ಕೊಡ್ತಾ ಇದೆ ಅದರಲ್ಲಿ ಈಗ ಸುಮಾರು ನಿರುದ್ಯೋಗ ಸಮಸ್ಯೆ ಸಂಪೂರ್ಣವಾಗಿ ಹೋಗಿಲ್ಲ ಕೆಲವು ಅರ್ಧಕರ್ಧ ಇದೆ ಅಂತನೇ ಹೇಳ್ಬೋದು ಆಮೇಲೆ ಇನ್ನೊಂದು ಜಾತಿ ಸಮಸ್ಯೆ ಆಗಬಹ್ದು ಆಮೇಲೆ ಮಹಿಳಾ ಸಮಾನತೆ ಎಲ್ಲದ್ರಲ್ಲೂ ಮಹಿಳೆಯರಿಗೆ ಎಲ್ಲದರಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಅವಕಾಶ ಸಿಗಬೇಕು ಅಂತ ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯರಿಗೆ ಇಷ್ಟು ಪರ್ಸೆಂಟ್ ಅಂತ ಅವರಿಗೆ ಮೀಸಲಾತಿ ಅಂತ ಈಗ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಅದರಲ್ಲಿ ಮಹಿಳೆಯರಿಗೂ ಸಮಾನ ಅವಕಾಶ ಸಿಗಬೇಕು ಅಂತ ಈಗ ಇತ್ತೀಚಿನ ಇದರಲ್ಲಿ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ಮುಂಚೂಣಿಯಲ್ಲಿದ್ದಾರೆ ಎಲ್ಲ ವಿಭಾಗದಲ್ಲೂ ಪುರುಷರಿಗೆ ಸಮಾನವಾಗಿ ಕ್ರೀಡೆ ಆಗಿರಬಹುದು ಬ್ಯಾಂಕ್ ಆಗಿರಬಹ್ದು ಮಿಲ್ಟ್ರಿ ಸೇವೆ ಆಗಿರಬಹುದು ಆರಕ್ಷಕ ಸೇವೆ ಆಗಿರಬಹುದು ಶಿಕ್ಷಣ ಕ್ಷೇತ್ರ ರಾಜಕೀಯವಾಗಿ ಎಲ್ಲದರಲ್ಲೂ ಅವರಿಗೆ ಮುಂದೆ ಬರಲಿಕ್ಕೋಸ್ಕರ ಸರ್ಕಾರ ಹಲ್ವಾರು ಯೋಜನೆಗಳನ್ನ ಹಾಕಿಕೊಂಡಿದೆ ಎಲ್ಲ ಮಹಿಳೆಯರು ಅದರಲ್ಲಿ ಯಶಸ್ವಿನೂ ಆಗ್ತಾ ಇದ್ದಾರೆ